ಹಲೋ ಹೇಗಿದ್ದೀರಾ ಚನ ಚೆನ್ನಾಗಿದ್ದೀನಿ ಮಕ್ಕಳೆಲ್ಲ ಹೇಗಿದ್ದಾರೆ ನಮ್ಮ ಮನೆಲ್ಲೂ ಎಲ್ಲ ಚೆನ್ನಾಗಿದ್ದಾರೆ ಏನು ಮಾಡ್ತಾ ಇದ್ದಾನೆ ನಿಮ್ಮ ಮಗ ಹ್ಞೂ

ಅಯ್ಯೋ ಎಲ್ಲರೂ ನಮ್ಮ ಮನೆಲೂ ಅದೇ ಗೋಳು ಯಾವಾಗಲೂ ಫುಟ್ಬಾಲ್ ಆಡ್ತಿರ್ತಾನೆ ನೊಡ್ತಾ ಇರ್ತಾನೆ ಅದೇ ಬೇಕು ಅಂತಾನೆ ನಾವೇನೂ ನೋಡೋಕ್ಕಾಗದಿಲ್ಲ ಮಾಡೋಕ್ಕಾಗಲ್ಲ ಸುಮ್ಮನೆ ಇರಬೇಕು ಅವ್ನೇನು ಹಾಕ್ತಾನ್ ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕು ಅಷ್ಟೇ ಹಾಂ ಹಾಂ ಹಾಂ ಹ್ಞೂ ಹಾಂ ಹಾಂ ಗಂಡುಮಕ್ಳದ್ದೆಲ್ಲ ಅದೇ ಕೆಲಸ ಅಲ್ವ ಹೋಗಣ ಆಡೋಣ ಬೀಳೋಣ ಅದೇ ಕೆಲಸ ಹ್ಞೂ ನಮ್ಮ ಮಗಂದೂ ಅದೇ ಪ್ರಾಬ್ಲಮ್ ಅವ್ನದ್ದೂ ಅದೇ ಪ್ರಾಬ್ಲಮ್ ಹೋಗ್ತಾನೆ ಆಡ್ತಾನೆ ಬೀಳ್ತಾನೆ ಬರ್ತಾನೆ ಅದನ್ನೆಲ್ಲ ನಾವೇ ನೋಡ್ಕೋಬೇಕಲ್ಲ ತಾಯಿ ಆದವ್ರಿಗೆ ಅದೇ ಕೆಲಸ ಅಲ್ವ ಗಂಡುಮಕ್ಕಳು ಗಂಡಸ್ರಿಗೆ ಮಾತ್ ಆದರೆ ಅವ್ರ್ಗೆ ಅದು ಅರ್ಥ ಆಗಲ್ಲವಲ್ಲ ಹಾಂ ಏನೋ ಮಾಡ್ತಾರೆ ಮನೇಲಿರ್ತಾರೆ ಅಷ್ಟೇ ಮನೆ ಹೊರ್ಗಡೆ ಹೋಗ್ತಿವಿ ಗೊತ್ತಾಗುತ್ತೆ ಹಾಗೆ ಹ್ಞೂ ನಿಮ್ಮ ಯಜಮಾನ್ರೆಲ್ಲ ಫುಟ್ಬಾಲೆಲ್ಲ ನೋಡ್ತಾರಾ ನಿಮ್ಮ ಮನೆಯವ್ರೂ ನೋಡ್ತಾರೇನೋ ಫುಟ್ ಹ್ಞೂ ಅದೇ ನಮ್ಮ ಮನೆಲ್ಲೂ ಅದೇ ಕೆಲಸ ಫುಟ್ಬಾ ಅದೇ ಮಗನಿಗೆ ಸಪ್ರೇಟ್ ಟಿವಿ ನಿಮಗೆ ಅದೇ ರೂಮಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡಿ ನಾವು ಆಲಲ್ಲಿ ನೋಡೋದು ಹ್ಞೂ ಆಯಿತು ಇನ್ನೇನಾದ್ರೂ ಸಮಾಚಾರ ಹೌದಾ ಆಯಿತದು ಫುಟ್ಬಾಲ್ ಅಂದರೆ ಹೇ ಅವ್ರಿಗೂ ಮಕ್ಳಿಗೂ ನಾವು ಅವ್ರಿಗೂ ಗೇಮ್ಸ್ಗಳಲ್ಲೆಲ್ಲ ಇಷ್ಟ ಇರುತ್ತೆ ಅದನ್ನೆಲ್ಲ ನಾವು ಇದೂ ಮಾಡೋಕ್ಕಾಗಲ್ಲ ಹೊವಾಯ್ಡ್ ಮಾಡೋಕ್ಕಾಗಲ್ಲ ಮಕ್ಕಳನ್ನ ಹೆಣ್ ಮಕ್ಕಳಿಗಾದ್ರೆ ಹೇಳಿ ಇದು ಮಾಡ್ಬೋದು ಆದರೆ ಗಂಡ್ಮಕ್ಳು ಕೇಳಲ್ವಲ್ಲ ಓಕೆ ಬೈ ಇನ್ನೊಂದು ಸಲ ಸಿಕ್ದಾಗ ಮಾತಾಡ್ತೀವಿ